ನಾನು ಒಂದು ಮೊಬೈಲನ್ನು ತೆಗೆದುಕೊಂಡೆ ಆ ಮೊಬೈಲ್ ತೆಗೆದುಕೊಬೇಕಾದ್ರೆ ನನ್ನ ಮಗ ಬಹಳ ಹೆಲ್ಪ್ ಮಾಡಿ ನನಗೆ ಸುಮ್ಮನೆ ಇದಾಗಿ ಕೊಟ್ಟ ಏನಕ್ಕೆ ಕೊಟ್ಟ ಅಂತ ಕೇಳಿದಾಗ ಅವನು ಕೇಳು ಎಲ್ಲರು ನೋಡ್ತಾಯಿದಾರೆ ನೀನು ನ್ಯೂಸ್ ನೋಡ್ಬೌದು ಪೇಪರ್ ಓದ್ತಾಯಿದ್ರಲ್ಲ ನೀವು ಪೇಪರ್ ಓದಾಕ್ಕಾಗ್ತಾಯಿರಲಿಲ್ಲ ಈಗ ಇದರಲ್ಲಿ ಪೇಪರ್ ಬರುತ್ತೆ ನಮ್ಮ ದೇಶದ ಎಲ್ಲ ವಿಚಾರಗಳ್ನು ತಿಳ್ಕೊಣ್ಬೋದು ಹಾಗೂ ನಮ್ಮ ರೈತ್ರಿಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ಇದ್ರಲ್ಲಿ ತಿಳ್ಕೊಂಬೋದು ನೀನೇನೇ ಇದ್ಮಾಡಿದ್ರು ಇದರಲ್ಲಿ ಬರುತ್ತೆ ತಿಳ್ಕೊ ಅಂತೇಳಿಬಿಟ್ಟು ಕೆಲವು ಆಪ್ಷನ್ಸನ್ನಾಕಿ ನನಗೆ ಕೊಟ್ಟಿದ್ರು ಭಾಳ ಯೂಸಾಗ್ತೈತೆ ನನಗೆ ಆ ಮೊಬೈಲ್ನಿಂದ ಹೆಂಗೆ ಅಂದರೆ ರೈತ್ರ ಸಮಸ್ಯೆಗಳ ಬಗ್ಗೆ ರೈತರದ್ದು ನಮ್ಮ ವ್ಯವಸಾಯದ ಬಗ್ಗೆ ತಿಳ್ಕೊಂತಾಯಿದೀನಿ ಆಮೇಲೆ ಬಿಸ್ನೆಸ್ ಬಗ್ಗೆ ನಮ್ದೀಗ ಟೊಮೊಟೋ ಯಾವ ರೇಟ್ ಹೋಗ್ತೈತಂತ ಗೊತ್ತಾಗ್ತಿರಲಿಲ್ಲ ಮೊದಲು ಈಗ ಆ ಪೋನಿಂದ ನನಗೆ ಭಾಳ ಉಪಯೋಗವಾಗ್ತಾಯಿದೆ ಆ ಬ್ ಯಾಕೆ ಕಾರಣ ಏನಂದರೆ ಆ ರೇಟ್ ಎಷ್ಟೇ ಹೋಗೈತಂತೇಳ್ಬಿಟ್ಟು ಬರುತ್ತೆ ಪ್ಲಸ್ ಅಮೌಂಟ್ ನನಗೆ ಬಂದೈತೋ ಇಲ್ವೋ ಅನ್ನೋದು ನ ಗೊತ್ತಾಗುತ್ತೆ ಆ ಎಲ್ಲ ಒಂದು ಉಪಯೋಗ ಆಗೋದಕ್ಕೋಸ್ಕರವಾಗಿ ಮೊಬೈಲನ್ನು ನಾನು ಯೂಸ್ ಮಾಡ್ತಾಯಿದ್ದಿನಿ ಕೆಲವರು ಆ ಮೊಬೈಲನ್ನು ಬೇರೆ ಇದರಲ್ಲಿ ಉಪಯೋಗಸ್ತಾಯಿರೆ ಅದು ಬೇಡ ನಮಗೆ ನಮಗೆ ಬೇಕಾಗಿರೋದು ನಮಗೆ ಏನು ಯೂಸ್ ಬೇಕೋ ಅದು ಮಾತ್ರ ಮಾಡಬೇಕು ಅದಕೋಸ್ಕರವಾಗಿ ಮೊಬೈಲನ್ನು ಒಳ್ಳೆದಕ್ಕೂ ನಾವು ಬಳಸ್ಕೋಣ್ಬೇಕು ಒಳ್ಳೆದ್ರಿಂದ ನಮಗಿದಾಗೋದು ಕೆಟ್ಟದ್ದು ಬಳಸೋದ್ರಿಂದ ಯಾವುದೇ ಒಂದು ಇದು ಬರೋದಿಲ್ಲ ಅದಕ್ಕೆ ಅವ್ರಿಗೆ ಅದು ಉಪಯೋಗಕ್ಕೂ ಆಗೋದಿಲ್ಲ ಆದರೆ ಒಳ್ಳೆದರಿಂದ ನಮಗೆ ಏನುಬೇಕಾದ್ರು ನಾವು ಇದ್ಮಾಡ್ಬೋದು ಅದನ್ನ ಮೊಬೈಲು ಸಿಕ್ಕಿ ಬಂದಿದಕ್ಕೆ ಬಹಳ ಸಂತೋಷ ಪ್ಲಸ್ ನನ್ನ ಮಗನಿಗೆ ನಾನು ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪ ವಂದನೆಗಳು ಇದು ನಮಸ್ಕಾರ ಹೇಳೋದಕ್ಕೂ ಇಷ್ಟಪಡ್ತಿನಿ ನನಗೆ ಈ ಮೊಬೈಲ್ನಿಂದ ಬಹಳ ಎಲ್ಲಾ ವಿಷಯಗಳನ್ನು ದೇಶದ ಒಂದು ಪ್ರಮುಖ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನನ್ನಹತ್ರ ಇರೋವಂಥ ಒಬ್ಬರಿಗೋ ಇಬ್ಬರಿಗೋ ಆ ವಿಷಯಗಳನ್ನೇಳಿದಾಗ ನನಗೂ ಒಂಥರ ಸಂತೋಷ ಅವ್ರಿಗು ಒಂಥರ ಸಂತೋಷ ಆಗುತ್ತೆ ಅದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಿನಿ